ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಏನೆಲ್ಲ ಕಲಿಸ್ಬೇಕು ಕಲಿಸಿಕೊಡಬೇಕು ಅಂದರೆ ನಾವು ಮಕ್ಕಳಿಗೆ ಕಲಿಸಿ ಕೊಡೋದು ಚಿಕ್ಕ ಶಾಲೆಗಳಲ್ಲಿ ಅಂದರೆ ಅವರು ಪ್ರೈಮರಿ ಹೈಯರ್ ಪ್ರೈಮರಿ ಹಾಗೆ ಇದೆ ಈಗ ಅಂದರೆ ಕೆಳಗಿನ ದರ್ಜೆ ಶಾಲೆ ಮೇಲಿನ ದರ್ಜೆ ಶಾಲೆ ಮತ್ತು ಕಾಲೇಜ್ಗಳಿರೋದು ಪ್ರೈಮರಿಯಲ್ಲಿ ನಾವು ಮಕ್ಕಳಿಗೆ ಈಗ ಮೊದಲೇ ನಾವು ಮಕ್ಕಳಿಗೆ ಈಗ ಬಾಲವಾಡಿಗೆ ಅಂಗನವಾಡಿಗೆ ಕಲಿಸ್ತೇವಲ್ಲ ಆಗಲೇ ಶಿಕ್ಷಕರು ಮಕ್ಕಳಿಗೆ ಸ್ವಲ್ಪ ಶಿಸ್ತನ್ನು ಹೇಳಿಕೊಡಬೇಕು ಅವರು ಮೊದಲು ಪಾಠ ಕಲಿಯೋದು ಅಲ್ಲೇ ಹೇಗಿರಬೇಕು ಶಾಲೆಯಲ್ಲಿ ನಾವು ಹೊರಗೆ ಬಂದರೆ ಹೇಗಿರಬೇಕು ಶಾಲೆಯ ಒಳಗೆ ಹೇಗಿರಬೇಕು ಅದು ಖಾಲಿ ಶಾಲೆಯ ಒಳಗಿನ ಪಾಠವನ್ನು ಮಾತ್ರ ಕಲಿಸಿಕೊಡುವುದಲ್ಲ ಹೊರಗೆ ಹೇಗಿರಬೇಕು ಹೊರಗಿನ ಜೀವನ ಹೊರಗಿನ ನೈತಿಕತೆ ಸಂಸ್ಕಾರ ಏನು ದೊಡ್ಡೋವ್ರ ಜೊತೆ ಹೇಗೆ ಮಾತಾಡಬೇಕು ಚಿಕ್ಕೋವ್ರ ಜೊತೆ ಹೇಗೆ ಇರಬೇಕು ಯಾವ ರೀತಿ ಸಂಸ್ಕಾರವನ್ನು ಬೆಳಸಬೇಕು ಶಿಕ್ಷಣ ಅಂದರೆ ಖಾಲಿ ಶಿಕ್ಷಣ ಕೊಡೋದಲ್ಲ ಅದೊಂದು ಸಂಸ್ಕಾರವನ್ನು ನಮಗೆ ಕಲಿಸಬೇಕು ಅಂದರೆ ದೊಡ್ಡವರಿಗೆ ನಾವು ಒಂದು ಬೆಲೆ ಕೊಡುವುದಾಗಿರ್ಭೌದು ಯಾವುದೇ ಆಗಿರ್ಭೌದು ಶಾಲೆ ಮಕ್ಕಳಿಗೆ ಮೊದಲನೇ ಪಾಠ ಶಾಲೆ ನಮ್ಮ ಮನೆಲಿ ಹೇಳ್ತಾರೆ ಅಮ್ಮನೇ ಮೊದಲನೇ ತಿ ಶಾಲೆ ಅಂತ ಅದೇ ಶಿಕ್ಷಕರೂ ಮಕ್ಕಳಿಗೆ ಶಿಸ್ತು ಸಂಸ್ಕಾರ ಬೆಳೆಸುವಲ್ಲಿ ಕೂಡ ಮೊದಲಿನ ಮೊದಲನೇ ಪ್ರಾಪ್ ಪ್ರಾಪ್ತವನ್ನು ವಹಿಸ್ಬೇಕಾಗ್ತದೆ ಏಕಂದರೆ ಈಗಿನ ಮಕ್ಕಳಲ್ಲಿ ನಾವು ನೋಡೋದಾದ್ರೆ ಶಿಕ್ಷಣದ ಕೊರತೆ ಅಂತೂ ಬರದೆ ಇರೋದಿಲ್ಲ ಕಲಿಯುತ್ತಾರೆ ಒಳ್ಳೆಯ ಶಿಕ್ಷಣವನ್ನು ಪಡೆದಿರ್ತಾರೆ ಆದರೆ ಸಂಸ್ಕಾರ ಶಿಸ್ತಿನ ಕೊರತೆ ತುಂಬಾ ಇದೆ ದೊಡ್ಡವರಿಗೆ ಹೇಗೆ ನಾವು ದೊಡ್ಡೋವ್ರ ಜೊತೆ ಹೇಗೆ ಮಾತಾಡಬೇಕೆಂಬುದೇ ಅವರಿಗೆ ಗೊತ್ತಿರೋದಿಲ್ಲ ಅವರಿಗೆ ಒಂದು ರೆಸ್ಪೆಕ್ಟ್ ಅಂತ ಹೇಳ್ತೇವೆ ನಾವು ಒಳ್ಳೆಯ ಅವ್ರ ಜೊತೆ ಮಾತಾಡಬೇಕು ಅದೇನ್ ಅದೇನು ಈಗಿನ ಮಕ್ಳಿಗೆ ಇಲ್ಲ ಶಿಸ್ತಂತೂ ಇರೋದೇ ಇಲ್ಲ ಶಿಕ್ಷಣವನ್ನು ಪಡೆದಿರ್ತಾರೆ ಆದರೆ ಅವಾರ ಸಂಸ್ಕಾರದಲ್ಲಿ ಅದು ನಮಗೆ ಕಾಣೋದೇ ಇಲ್ಲ